ನಾವು ಶಾಲೆ ಕಾಲೇಜುಗಳಿಂದ ಪ್ರವಾಸಕ್ಕೆ ಹೋಗಿದ್ದೀವಿ ಮತ್ತೆ ಪ್ರವಾಸಕ್ಕೆ ಹೋಗೋದ್ರಿಂದ ಅಲ್ಲಿರುವ ಪ್ರವಾಸ ಸ್ಥಳಗಳು ಎಷ್ಟು ಸುಂದರವಾಗಿ ಚೆನ್ನಾಗಿರ್ತವೆ ಅಂದರೆ ಉದಾಹರಣೆ ಅಂದರೆ ಚಿತ್ರದುರ್ಗದ ಕೋಟೆ ಕೋಟೆ ಬಗ್ಗೆ ಚಿತ್ರದುರ್ಗದ ಕೋಟೆ ಬಗ್ಗೆ ಗೊತ್ತಿರುವಂತಹ ವಿಷಯನೇ ಅಲ್ಲಿ ವೀರ ವನಿತೆ ಓಬವ್ವ ಹೋರಾಡಿರುವಂತಹ ಹೋರಾಡಿರೋ ಅವರವ್ರ ಚರಿತ್ರೆ ಎಲ್ಲ ಇರ್ತವೆ ಅವರ ಬಗ್ಗೆ ಎಲ್ಲ ತಿಳಿಬೋದು ಅವರ ಸಾಹಸವನ್ನು ತಿಳ್ಕೋಬೋದು ಆದ್ರಿಂದಾಗಿ ಪ್ರವಾಸ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಒಳ್ಳೆಯ ಚೆನ್ನಾಗಿ ಇರುತ್ತೆ